ನನ್ನ ಜೀವನದಲ್ಲಿ ನನ್ನ ಗುರಿ ಮತ್ತು ಕನಸುಗಳು ಹೇಗೆ ಬೆಳೆಯುತ್ತವೆ ಅದನ್ನು ನಿಮಗೆ ವಿವರಿಸುವುದು ನನಗೆ ಸಂತೋಷವನ್ನು ತಂದಿದೆ ನನ್ನ ಪ್ರಥಮ ಗುರಿ ನೆಲಸಲು ಕೃಷಿ ವೃತ್ತಿಯಲ್ಲಿ ಸಾಗಿದ್ದು ನಾನು ಹಳೆಯ ಕಾಲದಿಂದಲೂ ನೆಲವನ್ನು ಬೆಳೆಸುವುದು ನೀರನ್ನು ನಿಯಂತ್ರಿಸುವುದು ಮತ್ತು ಹೊಸ ಸಾಧನವನ್ನು ಬಳಸುವುದು ಮೊದಲಿನಿಂದಲೂ ನನ್ನ ಆಸಕ್ತಿ ಆಗಿತ್ತು ಕೃಷಿಗೆ ಸಂಬಂಧಿಸಿದ ವಿದ್ಯೆ ಹಾಗೂ ನೆರವು ನನಗೆ ಸಾಗಿದ್ದ ಮಾತ್ರಕ್ಕೆ ಅದು ನನ್ನ ಜೀವನದಲ್ಲಿ ಹೊಸ ಬೆಳವಣಿಗೆಗೆ ಮುಖ್ಯ ಅಂಶವಾಗಿತ್ತು ನನ್ನ ಎರಡನೇ ಗುರಿ ನನ್ನ ವಿದ್ಯಾಭ್ಯಾಸ ನಾನು ಹೆಚ್ಚು ಜ್ಞಾನವನ್ನು ಪಡೆದು ನನ್ನ ಅಧ್ಯಯನದಿಂದ ಸಮಾಜದಲ್ಲಿ ಸೇವೆ ಮಾಡುವುದು ನನ್ನ ಉದ್ದೇಶ ಕಲೆಗಳಲ್ಲಿ ಶಿಕ್ಷಣದಲ್ಲಿ ಹಾಗೂ ವಿಜ್ಞಾನದಲ್ಲಿ ನನ್ನ ಅಧ್ಯಯನ ನಿರಂತರ ಮುಂದುವರೆಯುವುದು ನನ್ನ ಲಕ್ಷ್ಯ ನನ್ನ ಗುರಿಗೆ ಸಾಗಲು ನಾನು ವಿಧಿಯಲ್ಲಿ ಕಡಿತವನ್ನು ಎದುರಿಸಬೇಕಾಗಿದೆ ಕೃಷಿಯಲ್ಲಿ ನನ್ನ ಸಾಮರ್ಥ್ಯವನ್ನು ವರ್ತಿಸಲು ನನ್ನ ಬೆಳವಣಿಗೆಗೆ ನಿರಂತರ ಶ್ರಮಿಸಬೇಕಾಗಿದೆ ವಿದ್ಯಾಭ್ಯಾಸ ದಾರಿಯಲ್ಲಿ ನನ್ನ ಅಧ್ಯಯನ ನಿಯಮಿತವಾಗಿ ಮುಂದುವರಿಸಬೇಕಾಗಿದೆ ಮೊದಲಿಗೆ ನನ್ನ ಉತ್ತರಾರ್ಥ ಕಲಿಯುವ ಮೂಲಕ ಸ್ವಂತಿಕೆಯನ್ನು ಹೆಚ್ಚಿಸಬೇಕಾಗಿದೆ ಹಾಗೆಯೇ ನನ್ನ ಗುರಿಗೆ ಸಾಗಲು ನನ್ನ ಕುಟುಂಬದ ಆಧಾರ ಅಗತ್ಯವಾಗಿದೆ ಅವರು ಮ ಅವರ ಮೌಲ್ಯಗಳು ಬೆಳವಣಿಗೆಗೆ ನೀಡುವ ನೆರವು ನನಗೆ ಸಾರ್ಥಕವಾಗಿದೆ ಅವರ ಆಶೀರ್ವಾದ ಮತ್ತು ಪ್ರೋತ್ಸಾಹವು ನನ್ನ ಕನಸುಗಳನ್ನು ಹೊತ್ತು ಸಾಗಲು ಪ್ರೇರಕವಾಗಿದೆ ನನ್ನ ಕನಸುಗಳನ್ನು ನೆರವೇರಿಸಲು ಅನೇಕ ಪ್ರಲೋಭಗಳನ್ನು ಎದುರಿಸಬೇಕಾಗಿದೆ ಅಂತಹ ಕಷ್ಟಗಳಿಂದ ನನ್ನ ದೃಢತೆ ಮತ್ತು ಸಾಮರ್ಥ್ಯವು ನನ್ನ ಗುರಿಗೆ ಸಾಗಲು ನನಗೆ ಸಹಾಯ ಮಾಡಬಲ್ಲದು ಧೈರ್ಯದಿಂದ ಮುನ್ನಡೆಯುತ್ತೇನೆ ಮತ್ತು ನನ್ನ ಕನಸುಗಳನ್ನು ಅರಸುತ್ತೇನೆ ನನ್ನ ಜೀವನದ ಸಾರ್ಥಕ ಯಾತ್ರೆಯ ಹಾದಿಯಲ್ಲಿ ಸಮಾಜದ ಸೇವೆಯ ಮೂಲಕ ಜ್ಞಾನದ ಹಂಬಲಿಯಾಗುತ್ತೇನೆ ನನ್ನ ಹೃದಯದಲ್ಲಿ ಜನರಿಗೆ ನೀಡಬಹುದಾದ ಸಹಾಯ ಸ್ಪೂರ್ತಿ ಮತ್ತು ಸೇವೆಗೆ ನನ್ನ ಶಕ್ತಿಯನ್ನು ಅರ್ಪಿಸಲು ನನಸಾಗಿದ್ದೇನೆ ಪ್ರಯಾಸದ ಮೂಲಕ ನಾನು ನನ್ನ ಉದ್ದೇಶಗಳ ಕಡೆಗೆ ಮುಂದುವರಿಯುತ್ತಿರುತ್ತೇನೆ ಕೃಷಿಯಲ್ಲಿ ನನ್ನ ಪ್ರಯತ್ನದಿಂದ ನನ್ನ ಜೀವನದ ಹುಟ್ಟುಗುಣಗಳನ್ನು ಬೆಳೆಸ್ ಬೆಳಗುತ್ತಿರುತ್ತೇನೆ ಅಂತರಂಗ ಹಾಗೂ ಬಾಹ್ಯ ಶಕ್ತಿಯ ನಿರಂತರ ಅಭ್ಯಾಸದಿಂದ ನನ್ನ ವಿದ್ಯಾಭ್ಯಾಸದ ಪ್ರಗತಿಯಲ್ಲಿ ಮುನ್ನಡೆಯುತ್ತೇನೆ